ಹಲೋ ಹಲೋ ಹಾಂ ಹೇಳಿ ಯಾರು

ಹಾಂ ಹೇಳಿ ಮೇಡಮ್ ಹಾಂ ಹೇಳಿ ಹಾಂ ನಾವು ಬಾಳೆಕಾಯಿ ವ್ಯಾಪಾರ ಮಾಡೋವ್ರು ಹ್ಞೂ ಬಾಳೆಕಾಯಿ ಬೇಕಾಗಿತ್

ಯಾವತ್ತು ಬೇಕಾಗಿತ್ ಮೇಡಮ್ ನಾ ನಾಳೆ ಬೇಕಾಗಿತ್ತು ನಮಗೆ ನಮ್ಮ ಹತ್ರ

ಹಾಂ ಓಕೆ ಮೇಡ ನಿಮ್ಮದು ನಿಮ್ಮದು ಅಡ್ರೆಸ್ ನಿಮ್ಮದು ಅಡ್ರೆಸ್ ಹೇಳಿ ಮೇಡಮ್ ಮೇಡಮ್ ಆ ಆ ಥರ ಬಾಳೆಹಣ್ ಸಿಗೋದಿಲ್ಲ

ಅದು ಎಲ್ಲ ಇದು ಆಗಿಬಿಟ್ಟಿದೆ ಇಂಪ್ರೂ ಆಗಿಬಿಟ್ಟಿದೆ ಹಾಂ ಆದ್ರಿಂದ ಸಿಗ್ತಾ ಇಲ್ಲ ಬೇಕಾದ್ರೆ ಹಾಂ ಏಲಕ್ಕಿ ಬಾಳೆ ಇದೆ ಏಲ ಏಲಕ್ಕಿ ಬಾಳೆ ಪಚ್ಚಬಾಳೆ ಈ ಥರದ್ದು ಎಲ್ಲ ಸಿಗುತ್ತೆ ಹಾಂ ಹೌದು ಮೇಡಮ್ ಅದು ಮೇಡಮ್ ಕೆಜಿ ನೂರು ರೂಪಾಯಿ ಈ ಥರ ನಡೀತಾ ಇದೆ ಪಚ್ಚ ಬಾ ಹಾಂ ಓಕೆ ಮೇಡ ಎಷ್ಟು ಬೇಕಾಗುತ್ತೆ ಇಪ್ಪತ್ತು ಕೆಜಿಯಾ ಓಕೆ

ಹಾಂ ಓಕೆ ಮೇಡಮ್ ಹಾಂ ಹಾಂ ಹಾಂ ಓಕೆ ಮ್ಯಾಮ್ ನಿಮ್ಮ ಲೊಕೇಶನ್ ಕಳ್ಸಿ ಬಾಳೆಎಲೆಯೂ ಬೇಕಾ ಓಕೆ ಮ ಓಕೆ ಮ್ಯಾಮ್

ಹಾಂ ಓಕೆ ಮೇಡಮ್ ಅಡ್ರೆಸ್ ಕಳಿಸ್ತೀವಿ